ಹಲೋ ಇದು ದುರ್ಗದ ಸಿರಿ ಹೋಟಲ್ಲರ ನಾನು ಬಿರ್ಯಾನಿ ಹಾರ್ಡ್ರು ಮಾಡಿದ್ದೆ ಬಿರ್ಯಾನಿ ಮತ್ತು ಫಿಶ್ ಫ್ರೈ ಚಿಕನ್ ಬಿರ್ಯಾನಿ ಇವುಗಳ್ನ ಆದರೆ ಚಿಕನ್ ಬಿರ್ಯಾನಿ ಬಿಟ್ಟು ಬೇರೆ ಯಾವುದೋ ಕಳ್ಸಿದ್ದಾರೆ ಮಶ್ರೂಮ್ ಬ್ಯೊ ಇದು ಕರಿ ಕಳ್ಸಿದ್ದಾರೆ ಆಮೇಲೆ ಫಿಶ್ ಕರಿ ಕೇಳಿದ್ರೆ ಮತ್ತಿನ್ಯಾವುದೋ ಕಳ್ಸಿದ್ದಾರೆ ಬಿರ್ಯಾನಿ ಬಿಟ್ಟು ಬೇರೆ ವೆಜ್ ಕಳ್ಸಿದ್ದಾರೆ ಹೀಗೆಲ್ಲ ಮಾಡಿದರೆ ಇದು ನಿಮ್ಮ ಓಟಲ್ಗೆ ವಾಪಸ್ ನಾನು ಫುಡ್ ವಾಪಸ್ ಕಳ್ಸಿದ್ದೀನಿ ಮತ್ತು ನನಗೆ ಅಮೌಂಟು ರಿಟರ್ನ್ ಮಾಡಿ ಇಲ್ಲ ಫುಡ್ ಕಳಿಸ್ಲಿಕ್ಕಾಗತ್ತ ಹೀಗೆಲ್ಲ ಮಾಡಿದ್ರೆ ನಿಮಗೆ ಮುಂದೆ ಓಟಲ್ದು ಒಳ್ಳೆಯ ಹೆಸ್ರೆಲ್ಲ ಹೋಗುತ್ತೆ ಹಿಂಗ್ ಮಾಡೋದು ಸರೀನಾ ಹೇಳಿ ಕಂಪ್ಲೇಂಟ್ ಮಾಡಿ ಬೇರೆ ಎಲ್ಲ ಕಡೆ ನಾನು ಎಲ್ಲ ಕಡೆ ಫ್ರೆಂಡ್ಸ್ಗೆಲ್ಲ ಹೇಳದ್ರೆ ನಿಮ್ಮ ದುರ್ಗದ ಸಿರಿ ಓಟಲ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದಲ್ಲ ಮತ್ತು ನಾನು ಇದರ ಬಗ್ಗೆ ನಿಮ್ಮ ಬಗ್ಗೆ ಒಳ್ಳೆಯ ವೊಪಿನಿಯನ್ ಇಟ್ಟುಕೊಂಡಿದ್ದೆ ಈ ಥರ ಮಾಡಿದ್ರೆ ಹೆಂಗೆ ನನ್ನ ಫ್ರೆಂಡ್ಸೆಲ್ಲ ಬಂದಿದ್ದರು ಈ ಸಂದರ್ಭದಲ್ಲಿ ನನಗೆ ಸಮಯಕ್ಕೆ ಸರ್ಯಾಗಿ ಬರ್ಲಿಲ್ವಲ್ಲ ಫುಡ್ಡು ನೀವು ರಿಟರ್ನ್ ಫುಡ್ಡು ಕಳಿಸ್ಬೌದು ಮತ್ತು ನನಗೆ ಅದರ ಎರಡು ಮೊತ್ತದಷ್ಟು ಅಮೌಂಟ್ ಕೂಡ ಕೊಡ್ತೀರ ಅಂತಂದ್ಕೊಳ್ಳಿ ನನಗೆ ದುಡ್ಡು ಬೇಕಿಲ್ಲ ನನಗೆ ಮರ್ಯಾದೆ ಪ್ರಶ್ನೆ ನನ್ನ ಸ್ನೇಹಿತರು ಸಹ ಬಂದಿದ್ದಾರೆ ಅವ್ರಿಗೆ ನಾನು ಸರಿ ಸಮಯಕ್ಕೆ ಸರ್ಯಾಗಿ ನಾನು ಅವರಿಗೆ ನಾನು ಆತಿಥ್ಯ ಮಾಡ್ದೆ ಇದ್ರೆ ಇದು ಅಸಹ್ಯ ಅನಿಸ್ತು ನಿಮ್ಮ ಹೋಟಲ್ಗೆ ಆಗಲಿ ನಾನು ಇನ್ನೊಂದು ಸಾರಿ ನಾನು ನನ್ನ ಚಿಕ್ಕಮಂಗಳೂರು ನನ್ನ ತಾಯಿ ಮನೆಯಿಂದ ಬಂದಿದ್ದಾರೆ ಅವ್ರು ನನ್ನ ಸ್ನೇಹಿತರು ಅವ್ರನ್ನ ಮತ್ತೆ ನಿಮ್ಮ ಓಟಲ್ಲಿಗೆ ಹೇಗೆ ಕರ್ಕೊಂಬರೋದು ನಿಮ್ಮ ಓಟಲ್ ಹೆಸ್ರ್ ಹೇಳದ್ರನೆ ಇಷ್ಟಪಡ್ತ ಇಲ್ವಲ್ಲ ಇದು ನನಗಂತು ಇದು ಹೇಳೋಕ್ಕೆ ಒಂಥರ ಭಾಳ ಹಿಂಸೆ ಆಗ್ತಾ ಇದೆ ರೀ ಮುಂದೆ ಆದರೂ ಈ ಥರ ಮಾಡಬೇಡಿ ದಯವಿಟ್ಟು ಆಯಿತಾ ಸರಿ ಓಕೆ